ಹಾಂ ಹಲೋ ಏನು ಹೇಳಿ ಹಾಂ ನಮಸ್ತೆ ನಮಸ್ತೆ ಹಾಂ ಹಾಂ ಎಂಥ ನಿಮ್ಮದು ನೀವು ಹೇಗಿದ್ದೀರಿ ಹಾಂ ಹೌದಾ ನಾನು ಇರಲಿಲ್ಲ ಹೌದು ಹೌದಾ ಈಗ ಹೇಗಿದ್ದೀರಿ ಎಂಥ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಉಪ್ಪು ಅಮ್ ಬಿ ಪಿ ನಾರ್ಮಲ್ಲ ಬಿ ಪಿ ನಾರ್ಮಲ್ ಇತ್ತಾ ಹಾಂ ಲೋ ಇದ್ದರೆ ನೀವು ಸ್ವಲ್ಪ ಉಪ್ಪು ಉಪ್ಪಿನಂಶ ಸ್ವಲ್ಪ ಹ್ಞೂ ಜಾಸ್ತಿ ಜಾಸ್ತಿ ತಿನ್ನಬೇಕು ಹಾಂ ಜಾಸ್ತಿ ತಿನ್ನಬೇಕು ಹ್ಞ ಮತ್ತೆ ಇದು ಇದು ಓ ಆರ್ ಎಸ್ ಅದೆಂಥೊ ಉಂಟಲ್ಲ ಅದು ಸಹ ಅದು ಉಪ್ಪಿನಂಶ ಸಹ ಉಂಟು ಸಕ್ಕರೆ ಅಂಶ ಸಹ ಉಂಟು ಲಾ ಅದು ಸ್ವಲ್ಪ ತಲೆ ಸುತ್ತು ಬರುವುದಕ್ಕೆಲ್ಲ ಒಳ್ಳೆದಾಗ್ತದೆ ಅಂದರೆ ನಿಮಗೆ ಗ್ಲೂ ಬಿ ಪಿ ಲೋ ಅಲ್ವ ಹಾಂ ಹೌದ್ ಹೌದ್ ಹ್ಞೂ ಪ್ರಾಬ್ಲಮ್ ಏನಿಲ್ಲ ನೀವು ಈಗ ಯಾವಾಗ ಬರ್ತೀರಿ ನಾನು ಈ ಎರಡು ದಿನ ನಾನು ಹ್ಞ ನೋಡಿ ನಾನು ಎರಡು ದಿನ ಇಲ್ಲ ಹ್ಞ ನಿಮಗೆ ಬೇಕಾದರೆ ನಾನು ವಾಟ್ಸಪ್ ಮಾಡ್ತೇನೆ ಮಾ ಟ್ಯಾಬ್ಲೆಟ್ ಹೌದು ಟ್ಯಾಬ್ಲೆಟನ್ನು ಹೌದು ಹಾಂ ಹಾಂ ಅದನ್ನು ನೀವು ತಗೊಳ್ಳಿ ನೀವು ಎಂಥ ಮತ್ತೆ ಎಂಥಾ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಿ ಹ್ಞೂ ಹಾಂ ಹಾಂ ನಾನು ಇದ್ದೇನೆ ನಾನು ಇದ್ದೇನೆ ನಾನು ಇದ್ದೇನೆ ಹ್ಞೂ ಹ್ಞೂ ಹಾಂ ಅದನ್ನೆಲ್ಲ ಕುಡಿರಿ ಸ್ವಲ್ಪ ಒಳ್ಳೆದಾಗ್ತದೆ ಅದು ಹ್ಞ ಬಿ ಪಿ ಲೋ ಅಂತ ನಿಮಗೆ ಇದ್ದರೆ ಹಾಂ ಹಾಗೆ ಹಾಗೆ ಮಾಡಿ ಬಿ ಪಿ ಲೋ ಆಗ್ಬಾರ್ದು ಅಲ್ವ ಅದೆ ನೀವು ಸ್ವಲ್ಪ ಅದನ್ನು ಕುಡಿದರೆ ಅದು ಅಂದರೆ ಹಾಂ ಕುಡಿಯಿರಿ ಏನಂದರೆ ಎಂಥ ಅದು ಹಾಗೆ ಮ ಆದರೆ ನೀವು ಹಾಗೆ ಮಾಡಿ ಮತ್ತೆ ಎರಡು ದಿನ ಬಿಟ್ಟು ಬನ್ನಿ ನನಗೆ ತೋರಿಸಿ ಹೋಗಿ ಆಯ್ತು ಆಯ್ತು ಅದೇ ಅದು ಅದರಿಂದ ಹಾಗೇ ಆಗೋದು ಹಾಂ ನೀವು ತಲೆ ಸುತ್ತಿದೆ ಅಂತ ನೀವು ನಡಕೊಂಡು ಹೋಗ್ಬೇಡಿ ಸ್ವಲ್ಪ ಆರಾಮ ಮಾಡಿ ಮತ್ತೆ ಇದು ಮಲಗಬೇಡಿ ಆರಾಮ ಮಾಡಿ ಇದೆಲ್ಲ ಕುಡಿಯಿರಿ ನೀರು ನೀರಿಗೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ಕುಡಿಯೊಂಥದ್ದು ಹಾಂ ಹಾಂ ಮತ್ತೆ ನಿಮ್ಮ ಬಿಸ್ ಹಾಗೆ ಅಂತಾರೆ ಭಯ ಪಟ್ಟಿನೇ ಅದು ಒಂದು ರೋಗ ಹ್ಞೂ ಭಯದಿಂದನೇ ರೋಗ ಹಾಂ ತೊಂದರೆಯಿಲ್ಲ ಭಯ ಪಡಬೇಡಿ ಅದು ಹಾಂ ಹಾಂ ಓಕೆ ಓಕೆ ಹಾಂ ಹಾಂ ಆಯ್ತು ಆಯ್ತು ಹಾಂ ಹಾಂ ಮಾಡ್ತಿನಿ ಮಾಡ್ತೇನೆ ಅಂದರೆ ಮತ್ತೇನಾದರು ಅಂಥ ತೊಂದರೆ ಇದ್ದರೆ ನನಗೆ ಇದುಮಾಡಿ ಆಯ್ತ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು